ಶಿವಮೊಗ್ಗ ಜಿಲ್ಲೆಯಲ್ಲಿ ಲಭ್ಯವಿರುವ ಶಿಕ್ಷಣವು ಅದು ಯಾವುದೆಂದರೆ ತಾಂತ್ರಿಕ ಶಿಕ್ಷಣ ಹಾಗು ಐ ಎ ಎಸ್ ಮತ್ತು ಕೆ ಎ ಎಸ್ ಅಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗಲು ವಿದ್ಯಾರ್ಥಿಗಳಿಗೆ ಹಲವಾರು ರೀತಿಯ ಪರೀಕ್ಷಾ ಕೇಂದ್ರಗಳಿವೆ ಅದಕ್ಕೆ ರಾಜ್ಯ ಸರ್ಕಾರವು ಸಹ ಸಹಾಯವನ್ನು ಮಾಡುತ್ತಿದೆ ಇದರಿಂದ ನಮ್ಮ ಜಿಲ್ಲೆಯ ಶೈಕ್ಷಣಿಕ ಪ್ರಗತಿ ಉಂಟಾಗುತ್ತದೆ ಹಾಗೂ ತಂತ್ರಜ್ಞಾನದ ಮೂಲಕ ನಮ್ಮ ಭವಿಷ್ಯದ ಭಾರತಕ್ಕೆ ವಿದ್ಯಾರ್ಥಿಯರಿಂದ ಉತ್ತಮ ಕೊಡುಗೆ ನೀಡುತ್ತದೆ ಹಾಗೂ ಶಿಕ್ಷಣದಿಂದ ಶಿಕ್ಷಣದಿಂದ ವಂಚಿತರಾಗಿರುವ ಹಲವಾರು